ನಾವು ನಮ್ಮ ಮನೆಯಲ್ಲಿ ಸುಮಾರು ತರಹದ ಬಗೆಯ ಸಸ್ಯ ಮತ್ತು ಬಳ್ಳಿಗಳನ್ನು ಬೆಳೆಸುತ್ತೇವೆ ಇನ್ನು ಸಸ್ಯ ಬಗ್ಗೆ ಹೇಳಬೇಕಾದರೆ ಡೇರೆ ಹೂವು ಗುಲಾಬಿ ಗಿಡ ಮಲ್ಲಿಗೆ ಗಿಡ ಸೂರ್ಯಕಾಂತಿ ಗಿಡ ಸನ ಕನಕಾಂಬರ ಗಿಡ ಮತ್ತು ಹಲವು ತುಂಬ ಗಿಡಗಳನ್ನು ಬೆಳೆಸುತ್ತೇವೆ ನಾವು ಮೊನೊಕಾಟ್ ಗಿಡ ಡೈಕಾಟ್ ಗಿಡ ಮೊನೊಕಾಟ್ ಅಂದರೆ ಅದು ತುಂಬ ಕೆಳಗೆ ಅದರ ರೂಟ್ ಬೇರು ಬೇರು ತುಂಬ ಕೆಳಗೆ ಹೋಗುವುದಿಲ್ಲ ಮೊನೊಕಾಟ್ ಸಿಂಗಲ್ಲಾಗಿ ಸಿಂಕ್ ಸಿಂಗಲ್ಲಾಗಿ ಇರುತ್ತದೆ ತುಂಬ ಕೆಳಗೆ ಹೋಗುವುದುರುಲ್ಲ ಆದ್ದರಿಂದ ಅದನ್ನು ಕೀಳುವುದಕ್ಕೆ ಸಹಾಯವಾಗುತ್ತದೆ ಇನ್ನು ಡೈಕಾಟ್ ಅಂದರೆ ಎರಡು ರೂಟ್ ಇರುತ್ತದೆ ತುಂಬ ಕೆಳಗೆ ಹೋಗಿರುತ್ತದೆ ಅದನ್ನು ಕಿತ್ತಲು ಬಹಳ ದೊಡ್ಡದಾದ ಮೇಲೆ ಅದನ್ನು ಕಿತ್ತಲು ಬಹಳ ಕಷ್ಟ ಸುಮಾರು ಮರಗಳು ಹಾಗೆ ಬೆಳೆಯುತ್ತದೆ ಮತ್ತು ಡೇರೆ ಹೂವನ್ನು ಬೆಳೆಸುತ್ತೇವೆ ದಾಸವಾಳ ಹೂಗಳನ್ನು ಕೂಡ ಬೆಳೆಸುತ್ತೇವೆ ಮತ್ತು ಕೆಮಿಕಲ್ಸ್ನಿಂದ ಆಗಿರುವ ಮಾಮೂಲಿ ಕೆಮಿಕಲ್ಸ್ ನೇಚರಿಂದ ಆಗಿರೋ ಪರಿಸರದಿಂದ ಆಗಿರುವ ಗಿಡಗಳು ನಾವು ಬೆಳೆಸದಿದ್ದರೂ ಅದು ನಮ್ಮ ನೆಲೆಯಲ್ಲಿ ಬೆಳೆಯುತ್ತದೆ ಇನ್ನು ಬಳ್ಳಿಗಳ ಬಗ್ಗೆ ಹೇಳಬೇಕೆಂದರೆ ನಮ್ಮ ಮನೆಯಲ್ಲಿ ಮಲ್ಲಿಗೆ ಹೂವಿನ ಬಳ್ಳಿಗಳನ್ನು ಬೆಳೆಸುತ್ತಾರೆ ತ್ತಾರೆ ಮತ್ತು ಹೂವಿನ ಗಿಡಗಳನ್ನು ಬೆಳಸುತ್ತೇವೆ ಮತ್ತು ಸುಮಾರು ಹಲವು ರೀತಿಯ ಗಿಡಗಳನ್ನು ಬೆಳೆಸುತ್ತೇವೆ